ನಮ್ಮ ಬರವಣಿಗೆ ಅಷ್ಟು ಚೆನ್ನಾಗಿಲ್ಲ ಅನ್ಸಿದೆ ನಮ್ಮ ಬರವಣಿಗೆ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸಿದೆ ಬರಹ ಅಥವಾ ಸ್ವಯಂ ಅನುಮಾನದ ಬಗ್ಗೆ ನಿಮ್ಮ ಸ್ವಯಂ ಅಭಿನಯದ ಬಗ್ಗೆ ನಮ್ಮ ಅಭಿಪ್ರಾಯ ಏನಿಲ್ಲ ನಮ್ಮ ಬರವಣಿಗೆ ಚೆನ್ನಾಗಿಲ್ಲ ಅಂದು ನಮಗೆ ಅನ್ಸಿದೆ ನಮಗೆ ಯಾ ನಾವು ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ನೀನು ಚೆನ್ನಾಗಿ ಬರಿತೀಯ ಬರಿ ನಿನಗೆ ನಿನ್ನಲ್ಲಿ ನಿನ್ನಲ್ಲಿ ಆಗುತ್ತದೆ ಜಾಸ್ತಿ ಬರ್ದಂಗೆ ಬರ್ದಂಗೆ ಹ್ಯಾಂಡ್ ರೈಟಿಂಗ್ ಎಲ್ಲಾ ಬರವಣಿಗೆ ಎಲ್ಲವೂ ಚೇಂಜ್ ಆಗ್ತವೆ ಅಂತ ನನಗೆ ಬೆಂಬಲಿಸಿದ್ದಾರೆ ನಮಗೆ ಪ್ರೇರಣೆ ಅಭಿಪ್ರಾಯಗಳು ಬಂದಿವೆ ನಮ್ಮ ಫ್ರೆಂಡ್ಸ್ ನಮ್ಮ ಸೋದರ ನಮ್ಮ ಸೋದರಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಅಭಿಪ್ರಾಯವನ್ನು ಹೇಳಿದ್ದಾರೆ